ಮಕ್ಕಳು ಶಾಲೆಗೆ ಪ್ರತಿನಿತ್ಯ ಬರದೇ ಇರಲು ಕಾರಣವೇನೆಂದರೆ ಮಕ್ಕಳಿಗೆ ಸರಿಯಾಗಿ ವೆಹಿ ಬಸ್ಸುಗಳು ಇರುವುದಿಲ್ಲ ಮತ್ತು ಅವರಿಗೆ ತುಂಬ ಮನೆಯಲ್ಲಿ ಬಡತನವಿರುತ್ತದೆ ಮತ್ತು ಅವರಿಗೆ ಹಣದ ಪರಿಸ್ಥಿತಿಯೂ ಸರಿ ಇರುವುದಿಲ್ಲ ಆದರಿಂದ ಮಕ್ಕಳಿಗೆ ಶಾಲೆಗೆ ಹೋಗಲು ಆಗುವುದಿಲ್ಲ ಆದರೂ ಬಡ ಜನಗಳು ತುಂಬ ಕಷ್ಟಪಟ್ಟು ಶಾಲೆಗೆ ಹೋಗುತ್ತಾರೆ ಆದರೆ ಕೆಲವೊಂದು ಮಕ್ಕಳು ಅವರ ಮ ಕಷ್ಟಪಟ್ಟು ದುಡಿದು ಆ ನಂತರ ಮಕ್ಕಳು ಅದರ ಹಣದಿಂದ ಶಾಲೆಗೆ ಹೋಗುತ್ತಾರೆ ಮತ್ತು ಅವರಿಗೆ ಭಾಳ ಬಡತನದಿಂದಲೂ ಶಾಲೆಗೆ ಹೋಗು ಹೋಗುವ ಅನಿವಾರ್ಯತೆ ಇರುವುದಿಲ್ಲ ಮತ್ತು ಅವರಿಗೆ ಬೇರೊಂದು ಕೆಲಸದ ಬಗ್ಗೆ ಭಾಳ ಆಸಕ್ತಿ ಇದ್ದರೆ ಅವರು ಶಾಲೆಯನ್ನು ಬಿಡುತ್ತಾರೆ ಮತ್ತು ಅವರಿಗೆ ಶಾಲೆ ಬಿಟ್ಟ ನಂತರ ಅವರಿಗೆ ಭಾಳ ದುರುಪಯೋಗ ಆಗುತ್ತದೆ ಮತ್ತು ಅವರು ಒಂದು ಕೆಲಸವನ್ನು ತೊಡಗಿದರೆ ಅದರ ಮೇಲೆ ಬಹಳ ಆಸಕ್ತಿ ತೋರಿಸುತ್ತಾರೆ ಆಗ ಅವರಿಗೆ ಶಾಲೆಗಳು ಲೆಕ್ಕಕ್ಕೆ ಬರುವುದಿಲ್ಲ ಆದ್ದರಿಂದ ಅವರು ಶಾಲೆಯನ್ನು ಬಿಡುತ್ತಾರೆ ಮತ್ತು ಕಾರಣಗಳೇನೆಂದರೆ ಒಂದೊಂದು ಹಳ್ಳಿಗಳಲ್ಲಿ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ ಮತ್ತು ವ್ಯವಸ್ಥೆ ಇದ್ದರೂ ಬಡ ಮಕ್ಕಳಿಗೆ ಬರುವಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಮಕ್ಕಳು ಬರಲು ಆಗುತ್ತಿರಲಿಲ್ಲ